ಸ್ನೇಹಿತರೊಂದಿಗೆ ಕುಟುಂಬದೊಂದಿಗೆ ಎಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಅದೆ ನಿಮಗೆ ಮುಂಚೆ ಹೇಳ್ದಂಗೆ ನಮಗೆ ಬೀಚ್ ಏರಿಯಾ ಅಂದರೆ ಸಮುದ್ರದ ತೆರೆಗಳೆಂದ್ರೆ ತುಂಬ ಇಷ್ಟ ಮತ್ತೆ ಹಾಗೆ ಮೌಂಟೈ ಟ್ರೇಕ್ಕಿಂಗ್ಗಳು ಅಂದರೆ ಪರಿಸರದಲ್ಲಿ ಅಂದರೆ ಕಾಡು ಬೆಟ್ಟಗಳಲ್ಲಿ ಅಲೆಯೋದು ಅಂದರೆ ನನಗೆ ತುಂಬ ಇಷ್ಟ ಆದ್ದರಿಂದಾಗಿ ನಾನು ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಜೊತೆ ಹೊಸ ಹೊಸ ಪ್ರದೇಶಗಳಿಗೆ ಹೋಗಿ ಅಲ್ಲಿರೋ ಅಂದರೆ ಯಾವ ಪ್ರದೇಶ ಅಲ್ಲಿರೋ ದೇವಸ್ಥಾನಗಳು ಮತ್ತೆ ಹೀಗೆ ಮುಂತಾದವುಗಳು ಪ್ರಸಿದ್ಧ ತಾಣಗಳನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇನ್ನು ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ತಾ ಮಾತನ್ನ ಮುಗಿಸ್ತೇನೆ